ಕ್ರೀಡೆಯನ್ನು ಉತ್ತೇಜಿಸಲು ಸರ್ಕಾರವು ಹೆಚ್ಚು ಹಣವನ್ನು ನಿಜವಾಗಿ ಖರ್ಚು ಮಾಡಬೇಕು ಯಾಕೆಂದರೆ ಹಲವಾರು ದೇಶಗಳು ಕ್ರೀಡೆಗಳಿಗೆ ತುಂಬ ಪ್ರೋತ್ಸಾಹವನ್ನು ನೀಡುತ್ತದೆ ಹಾಗೇ ನಮ್ಮ ದೇಶವನ್ನು ದೂರುವಂತಿಲ್ಲ ನಮ್ಮ ದೇಶದಲ್ಲಿ ಕೂಡ ಕ್ರೀಡೆಗೆ ಪ್ರೋತ್ಸಾಹವನ್ನು ನೀಡುತ್ತಾರೆ ಕಡಿಮೆ ಮಟ್ಟದಲ್ಲಿ ಅವರಿಗೆ ತುಂಬ ಉತ್ತಮವಾಗಿ ಪ್ರೋತ್ಸಾಹವನ್ನು ನೀಡಿದರೆ ತುಂಬ ರೀತಿಯಾಗಿ ಉನ್ನತ ಮಟ್ಟದಲ್ಲಿ ಕ್ರೀಡಾಕ್ಷೇತ್ರದಲ್ಲಿ ಉನ್ನತಿಯನ್ನು ಹೊಂದಬಹುದು ನಮ್ಮ ದೇಶದಲ್ಲಿ ಎಲ್ಲ ಮಕ್ಕಳಿಗೆ ಸರಿಯಾದ ಕ್ರೀಡಾಕ್ಷೇತ್ರದ ಪ್ರೋತ್ಸಾಹವು ಸಿಗಬೇಕಾದರೆ ಅವರಿಗೆ ಮೊದಲೇ ಕ್ರೀಡೆಯ ಬಗ್ಗೆ ಸರಿಯಾದ ಮಾಹಿತಿ ಹಾಗೂ ಆ ಕ್ಷೇತ್ರದಿಂದ ಮುಂದೆ ಹೋದರೆ ಅವ್ರಿಗೆ ಯಾವ ರೀತಿಯಾದಂತಹ ಸವಲತ್ತುಗಳು ದೊರಕುತ್ತದೆ ಎನ್ನುವ ಮಾಹಿತಿಯನ್ನು ಮೊದಲಿಗೆ ತಿಳಿಸಿ ಮಕ್ಕಳಿಗೆ ಎಲ್ಲರಿಗೂ ಅರಿವನ್ನು ಮೂಡಿಸಬೇಕು ಹಾಗೆ ಕೆಲವರು ತಂದೆ ತಾಯಿಗಳು ಮಕ್ಕಳಿಗೆ ಕ್ರೀಡಾಕ್ಷೇತ್ರಕ್ಕೆ ಹೋಗಲಿಕ್ಕೆ ಪ್ರೋತ್ಸಾಹವನ್ನು ಮಾಡುವುದಿಲ್ಲ ಹಾಗೆ ಅವರಿಗೂ ಕೂಡ ಸರಿಯಾದ ಮಾಹಿತಿಯನ್ನು ಕೊಡಬೇಕು ಮತ್ತು ಶಾಲಾ ಕಾಲೇಜುಗಳಲ್ಲಿ ಸರಿಯಾದ ದೈಹಿಕ ಶಿಕ್ಷಕರು ಅಥವಾ ಶಿಕ್ಷಕಿಯರನ್ನು ನೇಮಕ ಮಾಡಬೇಕು ಮತ್ತು ಮಕ್ಕಳಿಗೆ ಕ್ರೀಡಾಕ್ಷೇತ್ರಕ್ಕೆ ಪಾಲ್ಗೊಳ್ಳುವಂತೆ ಮಕ್ಕಳಿಗೆ ಹೇಳಬೇಕು ಮತ್ತು ಯಾರೆಲ್ಲ ಕ್ರೀಡಾಕ್ಷೇತ್ರದಲ್ಲಿ ಯಾವ ಯಾವ ವಿಧದಲ್ಲಿ ಅಂದರೆ ಯಾವ ಓಟಾಟ ಸ್ಪರ್ಧೆಗಳಲ್ಲಿ ಇಲ್ಲ ಗುಂಡಿನ ಎಸೆತ ಹಾಗೇ ಖೋ ಖೋ ಆಟದಲ್ಲಿ ಹಾಗೂ ಹೈ ಜಂಪ್ ಇಟ್ಟಿನ ಎಸೆತ ತ್ರೋಬಾಲ್ ಹೀಗೇ ತುಂಬ ಆಟದಲ್ಲಿ ಯಾರೆಲ್ಲ ಮಕ್ಕಳು ತುಂಬ ಹುಷಾರಾಗಿದ್ದಾರೆ ಯಾರಿಗೆಲ್ಲ ತುಂಬ ಅದರ ಬಗ್ಗೆ ಆಸಕ್ತಿ ಇರುವವರು ನೇಮಕ ಮಾಡಬೇಕು ಹಾಗೇ ಅವರಿಗೆ ಆ ಕ್ಷೇತ್ರ ಆಟದ ಬಗ್ಗೆ ಸರಿಯಾದ ತರಬೇತಿಯನ್ನು ಪ್ರತಿನಿತ್ಯವೂ ಕೊಡಬೇಕು ಹಾಗೇ ತರಬೇತಿಯನ್ನು ಕೊಡುತ್ತಾ ಬಂದರೆ ಅವರೂ ಕೂಡ ಆ ಕ್ಷೇತ್ರದಲ್ಲಿ ಮುಂದುವರಿಯುತ್ತಾರೆ ಹಾಗೇ ಎಲ್ಲ ಶಾಲೆಯ ಮಕ್ಕಳನ್ನು ಗುರುತಿಸಬೇಕು ಹಾಗೂ ಸರಕಾರಿ ಶಾಲೆ ಅಂತ ಕಡೆಗಣಿಸಬಾರದು ಎಲ್ಲರನ್ನು ಗುರುತಿಸಿ ಎಲ್ಲರಿಗೂ ಈ ಕ್ಷೇತ್ರದ ಪ್ರಯೋಜನವನ್ನು ಸಿಗುವಂತೆ ಮಾಡಬೇಕು ಮತ್ತು ದೇಶ ವಿದೇಶಗಳಲ್ಲಿ ಹೋಗಿ ಅವರ ಸಾಧನೆಯನ್ನು ತೋರಿಸುವ ಹಾಗೆ ಅವರಿಗೆ ಸಹಾಯವನ್ನು ಮಾಡಬೇಕು ಹಾಗೂ ಆ ತರಹದ ಪ್ರೋತ್ಸಾಹವನ್ನು ಮಾಡಬೇಕು ಹಾಗೇ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಬೇಕು ಹಾಗೂ ಹಲವಾರು ಕಡೆ ಕೋಚಿಂಗ್ ಕೇಂದ್ರಗಳನ್ನು ತೆರೆಯಬೇಕು ಯಾಕೆಂದರೆ ಕೆಲವು ಕಡೆ ಕೋಚಿಂಗ್ ಕೇಂದ್ರಗಳನ್ನು ತೆರೆಯೋದರಿಂದ ಮಕ್ಕಳಿಗೆ ಸುಲಭ್ವಾಗಿ ಅವರ ಸಾಧನೆಯನ್ನು ಮಾಡಬಹುದು ಹಾಗೇ ಅವರಿಗೆ ಸುಲಭವಾಗಿ ಅವರ ಸಾಮರ್ಥ್ಯವನ್ನು ಅವರೇ ಗುರುತಿಸಿ ಯಾವ ಕಡೆಗೆ ಆಟವನ್ನು ಆಡಿದರೆ ಮುಂದುವರಿದರೆ ಅವರು ಜಯವನ್ನು ಸಾಧಿಸಬಹುದು ಎಂದು ತಿಳಿಯಬಹುದು ಹಾಗೇ ವಿದ್ಯಾರ್ಥಿ ವೇತನದ ಸವಲತ್ತನ್ನು ಕೂಡ ಒದಗಿಸಿದರೆ ಅವರು ತುಂಬಾ ಪ್ರಯತ್ನವನ್ನು ಪಟ್ಟು ಸಾಧನೆಯನ್ನು ಸಾಧಿಸಬಹುದು ಹಾಗೂ ದೇಶಕ್ಕೆ ಹೆಸರನ್ನು ಕೂಡ ತರಬಹುದು ಹಾಗೆಯೇ ಅವರಿಗೆ ಹಲವಾರು ಅವಕಾಶಗಳು ಕೂಡ ದೊರಕು ದೊರಕುತ್ತದೆ ಮತ್ತು ಇದೇ ರೀತಿಯ ಪ್ರೋತ್ಸಾಹವನ್ನು ಮಾಡುತ್ತಾ ಹೋದರೆ ಎಲ್ಲ ಜಿಲ್ಲೆ ಜಿಲ್ಲೆಗಳಲ್ಲಿ ಮಕ್ಕಳು ಕ್ರೀಡೆಯಲ್ಲಿ ಮುನ್ನಡೆಯನ್ನ ಲಿ ಇರುತ್ತಾರೆ ಹಾಗೇ ಹೆಸರನ್ನು ಕೂಡ ತರುತ್ತಾರೆ ಹಾಗೇ ಮಕ್ಕಳಿಗೆ ಅವರ ಶಾಲಾ ಕಾಲೇಜುಗಳಿಗೆ ಕ್ರೀಡಾಕ್ಷೇತ್ರಕ್ಕೆ ಸಂಬಂಧಿಸಿದ ಸಾಮಗ್ರಿಗಳ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಇದರಿಂದ ಮಕ್ಕಳಿಗೆ ಸುಲಭಕಾರವಾಗುತ್ತದೆ ಹಾಗೂ ಕ್ರೀಡಾಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ ನನ್ನ ಮಾಡಿದರೆ ನಂತರ ಅವರ ಭವಿಷ್ಯ ಕಾಲದಲ್ಲಿ ಅವರಿಗೆ ಸರಕಾರದಿಂದ ಉತ್ತಮವಾದ ಸರ ಕಾರದ ಕೆಲಸವು ದೊರಕುತ್ತದೆ ಹಾಗೂ ಕ್ರೀಡೆಯಲ್ಲಿ ಯಾರು ಮುಂದುವರಿದಿದ್ದರೆ ಅವರನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನು ಕೂಡ ಕೊಡಬೇಕು ಹೀಗೆ ಮಾಡಿದರೆ ಈ ತರಹದ ಎಲ್ಲ ಸವಲತ್ತುಗಳು ಇದೆ ಎಂದು ತಂದೆ ತಾಯಿಯರು ಮಕ್ಕಳಿಗೆ ಹಲವಾರು ರೀತಿಯಲ್ಲಿ ಪ್ರೋತ್ಸಾಹವನ್ನು ಹಾಗೂ ಅವರನ್ನು ಹುರಿದುಂಬಿಸುವ ಹಾಗೆ ಮಾಡಿದರೆ ಕ್ರೀಡಾಕ್ಷೇತ್ರವು ಉನ್ನತ ಮಟ್ಟದಲ್ಲಿ ಸಾಧನೆಯನ್ನು ಮಾಡಬಹುದು